ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಅಂದ್ರೆ ಭಾಳ ಅದ್ಧೂರಿಯಾಗಿ ಆಚರಿಸ್ತಾರೆ ಇನ್ನು ನಮ್ಮ ಸಮಾಜದಲ್ಲಿ ಹಿಂದೂಗಳ ಒಂದು ಹಬ್ಬ ಸಂಕ್ರಾಂತಿ ಹಬ್ಬ ಆಗಬೋದು ಯುಗಾದಿ ಆಗಬೋದು ದೀಪಾವಳಿ ಆಗಬೋದು ಪ್ರತಿಯೊಂದನ್ನು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಅದ್ಧೂರಿಯಾಗಿ ನಡೆಸ್ತೀವಿ ಯಾಕೆ ಅಂದರೆ ಈ ಹಬ್ಬಗಳ್ನೆಲ್ಲ ನಾವು ಮರೆಯೋಕ್ಕಾಗೊಲ್ಲ ಅಂದರೆ ಹೀಗೆ ನಾವು ಮಾಡೋ ಒಂದು ನಮ್ಮ ಸಾಂಪ್ರದಾಯಿಕವಾಗಿರೋ ಒಂದು ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಸಂತತಿಗಳು ಮರಿದೇ ಅದನ್ನು ಹಾಗೆ ಫಾಲೋ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದೊಂದು ಹಬ್ಬದಲ್ಲಿ ಒಂದೊಂದು ವಿಶಿಷ್ಟತೆಯನ್ನು ಆಗಿನ ಕಾಲದಲ್ಲೇ ಹಿರಿಯರು ಮಾಡಿಟ್ಟಿದ್ದಾರೆ ಅದೇ ಪ್ರಕಾರ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದೇ ವಿದೇ ಪ್ರಕಾರ ಮುಂದೆ ನಮ್ಮ ಮಕ್ಳು ಅವರ ಮರಿ ಮಕ್ಳು ಇದನ್ನು ಆಚರ್ಣೆ ಮಾಡ್ಕೊಂಡೋಗಲಿ ಅದರಲ್ಲಿರೋದು ಒಳ್ಳೆದು ಕೆಟ್ಟದ್ದನ್ನು ತಿಳ್ಕೊಳ್ಳಿ ಈಗ ಸಂಕ್ರಾಂತಿ ಅಂತೀವಿ ಸಂಕ್ರಾಂತಿ ಅಂದರೆ ಏನು ಬೆಳಿಗ್ಗೆ ಎದ್ದ ತಕ್ಷಣ ಸೆಗಣಿಯಲ್ಲಿ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಅದಕ್ಕೊಂದು ಬಣ್ಣ ಬಣ್ಣವನ್ನು ತುಂಬಿಸಿ ಮತ್ತೆ ಅದರಲ್ಲಿ ಸಣ್ಣದಾಗಿ ಸೆಗಣಿಯಲ್ಲಿ ಮಾಡಿರೊಂಥ ಇದು ಪಿಲಾರಿಯನ ಇಟ್ಟು ಅದರಲ್ಲಿ ಕುಂಬಳಕಾಯಿ ಹೂವನ್ನು ಇಟ್ಟು ಅಲಂಕರಿಸ್ತಾರೆ ಅದು ಸಂಕ್ರಾಂತಿ ಸ್ಟಾಟ್ ಆಗುತ್ತೆ ಆಮೇಲೆ ಎಲ್ಲರು ಸ್ನಾನಗಳು ಮಾಡಿ ಹೊಸ ಬಟ್ಟೆಗಳನ್ನು ಉಟ್ಕೊಂಡು ಎಳ್ಳು ಬೆಲ್ಲವನ್ನ ಹಂಚ್ತೀವಿ ಎಳ್ಳು ಬೆಲ್ಲ ಏನಕ್ಕೆ ಹಂಚ್ತೀವಿ ಎಲ್ಲರೂ ಸಹ ಇದು ಕಬ್ಬು ಎಳ್ಳು ಬೆಲ್ಲ ಮನೆ ಮನೆಗೆ ಹೋಗಿ ಹಂಚ್ಕೊಂಡ್ಬರ್ತೀವಿ ಕಾರ್ಣ ವರ್ಷವಿಡೀ ಯಾರೇ ಆಗಲಿ ಒಳ್ಳೆದೋ ಅನ್ನು ಮಾತಾಡಿರಲಿ ಕೆಟ್ಟದನ್ನು ಆಗಲಿ ವಿರೋಧಿಯ ವಿರೋಧಿತನನ ಇಟ್ಕೊಂಡಿರಲಿ ಆದರೆ ಆ ದಿನ ಮಾತ್ರ ಕೆಟ್ಟದನ್ನ್ನು ಮರೆತು ಒಳ್ಳೆಯದನ್ನು ಮಾಡಿ ಎಲ್ಲರೂ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಂದು ಈ ಹಬ್ಬವನ್ನ ಆಚರ್ಣೆ ಮಾಡುವಂಥದ್ದೇ ಸಂಕ್ರಾಂತಿದು ಒಂದು ವಿಶಿಷ್ಟತೆ ಅದ್ರಲ್ಲಿ ಎಲ್ಲರು ಸ ಊಟ ಅದರಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಆಗಿದ ತಕ್ಷಣ ಊಟಗಳು ಏನಿರುತ್ತೆ ಕೆಲವರು ಬಂದ್ಬಿ ಹಿತ್ಕಿದ ಬೆಳೆ ಸಾರು ಮಾಡ್ತಾರೆ ದೋಸೆ ಮಾಡ್ತಾರೆ ಆಗಿನ ಒಂದು ಹಾಗೆ ಆ ಟೈಮಿಗೆಯೇ ಅವ್ರೇಕಾಯಿ ಮ ಸೀಸನ್ ಇರುತ್ತೆ ಸೋ ಅದು ಸಂಕ್ರಾಂತಿ ಹಬ್ಬದ್ದು ಮತ್ತೆ ಕಬ್ಬು ಕಬ್ಬು ಹೆಚ್ಚಾಗಿ ಬೆಳೆಯುವಂಥ ಒಂದು ಸೀಸನ್ ಅದು ಆಗ ಸಂಕ್ರಾಂತಿ ಅಂದ್ರೆಯೇ ಕಬ್ಬು ಎಳ್ಳು ಬೆಲ್ಲ ತಾನೆ ಅದೇ ಥರ ಆಗ ಆ ದಿನದಲ್ಲಿ ಎಲ್ಲ ದನ ಕರುಗಳನ್ನು ಸ್ನಾನ ಮಾಡಿಸಿ ಆ ದಿನಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿ ಮತ್ತೆ ಕೆಲವರು ಹಳ್ಳಿಗಳಲ್ಲಿ ಆಗಿನ ಕಾಲದಲ್ಲಿ ಅದನ್ನು ರೇಸಗೆ ಬಿಡ್ತಾಯಿದ್ರು ಅಂದರೆ ಹಸುಗಳ ರೇಸ್ ಮಾ ಬಿಡ್ತಾಯಿದ್ರು ಇಲ್ಲ ದನ ಕರುಗಳನ್ನ ಬಿಡ್ತಾಯಿದ್ರು ಆ ಥರ ಕುರಿಗಳನ್ನು ಸ್ನಾನ ಮಾಡಿಸಿ ಥರ ಇದೂ ಹಸುಗಳಿಗೆಲ್ಲ ಕೊಂಬುಗಳನ್ನೆಲ್ಲ ಕಲರ್ ಮಾಡಿ ಅದಕ್ಕೆ ರಿಬ್ಬನ್ಗಳೆಲ್ಲ ಕಟ್ತಾಯಿದ್ರು ಅದನ್ನು ರೇಸ್ ಬಿಡ್ತಾಯಿದ್ರು ಆಗಿನ ಕಾಲದಲ್ಲಿ ಆದರೆ ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ ಕಾರಣ ಎಲ್ಲ ಬಂದ್ಬಿಟ್ಟು ಸೈನ್ಸ್ ಅಡ್ವಾನ್ಸ್ ಆಯ್ತು ಅಂತ ನಾವು ಅದಕ್ಕೆ ಹೋಗೇ ಹೋಗೇ ಹೋಗಿದ್ದೀವಿ ಸೊ ಹಳ್ಳಿಗಳಲ್ಲಿ ಬದುಕೋಕ್ಕಿಂತ ಹೆಚ್ಚಾಗಿ ಸಿಟಿಗಳಲ್ಲಿ ಬದುಕ್ತಾಯಿದ್ದೀವಿ ಸೊ ನಮ್ಗೆ ಅದನ್ನೆಲ್ಲ ನೋಡೋದಕ್ಕೆ ಅಷ್ಟೊಂದು ಅವ್ಕಾಶಗಳಿರೋಲ್ಲ ಆದರೆ ಆಗಿನ ಕಾಲದಲ್ಲಿ ಅದೆಲ್ಲ ಭಾಳ ಅದ್ಧೂರಿಯಾಗಿ ವಿಶಿಷ್ಟತೆಯನ್ನು ಕಂಡುಕೊಂಡಿತ್ತು ಇದು ಸಂಕ್ರಾಂತಿ ಹಬ್ಬ ಪ್ರತಿಯೊಂದನ್ನು ಸಿಹಿ ಬೆಲ್ಲ ಸಿಹಿ ಎಲ್ಲವೇ ಎಲ್ಲವೇ ಅಂದರೆ ನಮ್ಮೆಲ್ಲ ಕಷ್ಟಗಳನ್ನು ಮರೆತು ಆಗ ಎಲ್ಲ ಕುಟುಂಬರು ಒಂದು ಆಗಿ ನೆಂಟು ನೆಂಟರು ಬಂಧು ಬಳಗ ಬರೋದಾಗಲಿ ನಾವು ಹೋಗೋದಾಗಲಿ ಎಲ್ಲರೂ ಸೇರಿ ಒಂದು ಹಬ್ಬವನ್ನು ಮಾಡ್ತಾಯಿದ್ವಿ ಆ ಥರ ಮಾಡೋದು ಭಾಳನೇ ಈಗ ಕಡಿಮೆ ಆಗಿದೆ ಸೊ ಇದೇ ಹಬ್ಬಗಳ ಒಂದು ವಿಶಿಷ್ಟತೆ ಎಲ್ಲೇ ಹೋಗಿ ಹೇಗೆ ಇರಿ ವರ್ಷವೆಲ್ಲ ಕಷ್ಟಪಟ್ಟಿರ್ತೀರಿ ಎಲ್ಲದು ಒಂದು ದಿನ ಹಬ್ಬ ಬಂದು ಸೇರಿ ಎಷ್ಟು ಜನ ಹೇಳ್ತಾರೆ ಹಬ್ಬಕ್ಕೆ ಬನ್ನಿ ಮನೆಗೆ ಬನ್ನಿ ಬರಲಿಲ್ವಲ್ಲ ಅಂತ ಯಾಕೆಂದ್ರೆ ನಾವು ಹಬ್ಬಕ್ಕೆ ಬರ್ತೀವಿ ಅಂತ ಸೊ ಹಬ್ಬ ಅನ್ನೋದು ಹತ್ತಾರು ಜನರ ಸಂತೋಷಪಡಿಸೋದೆ ನಮ್ಮ ಒಂದು ಸಾಂಪ್ರದಾಯಿಕವಾದ ಹಬ್ಬಗಳಲ್ಲಿ ಸಂಕ್ರಾಂತಿಯೂ ಒಂದಾಗಿದೆ